ನಾನು ಹಲವಾರು ದಿನ ಹೊರಗಡೆ ಹೋಗು ಹೋಗುತ್ತೀನಿ ಯಾಕಂದರೆ ನಾನು ಬೆಂಗಳೂರು ಮಂಗಳೂರು ಹೋದಾಗೆಲ್ಲ ಹದಿನೈದು ದಿನ ಒಂದು ವಾರ ಹಾಗೆಲ್ಲ ವಾಪಸ್ ಬರಲ್ಲ ಅವಾಗ ನನ್ನ ಗಿಡಗಳಿಗೆ ಏನಾಗ ಏನು ಮಾಡಬೇಕು ಅಂದರೆ ನಮ್ಮ ಮನೆಲ್ಲಿ ನಮ್ಮದು ಕೃಷಿಕರ ಫ್ಯಾಮಿಲಿಯೇ ಅದಕೋಸ್ಕರ ನಮ್ಮ ಮನೆಲ್ ನೀರಿನ ವ್ಯವಸ್ಥೆ ಎಲ್ಲದೂ ಕೂಡ ಇರುತ್ತೆ ಅದೇ ರೀತಿ ನಮ್ಮ ಮನೆಲಿ ನಮ್ಮ ಅಮ್ಮ ಅಪ್ಪ ಅಜ್ಜ ಅಜ್ಜಿ ತಮ್ಮ ಎಲ್ಲರೂ ಇರೋದರಿಂದ ಅವರವ್ರು ಒಂದೊಂದು ಕಡೆ ನಾನು ನೆನಪು ಮಾಡ್ತಾಯಿರ್ತೀನಿ ಅಥವಾ ಅವರಿಗೂ ಇಷ್ಟ ಅವ್ರಿಗೂ ಗಿಡಗಳನ್ನು ಬೆಳೆಸೊದಾಗಿರ್ಬೋದು ಗಿಡಗಳನ್ನು ನೋಡೊದಾಗಿರ್ಬೋದು ಅದ್ರಿಂದ ಬರೊ ಹೂವುಗಳು ಆ ಹಣ್ಣುಗಳು ಆ ಚಿಕ್ಕ ಚಿಕ್ಕ ಗಿಡಗಳನ್ನು ಮನೆ ಮನೆಯ ಅಂಗಳದಲ್ಲಿ ತುಂಬ ಇರೋದರಿಂದ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ನೋಡಲಿಕ್ಕೆ ಸೊ ನಾನು ಎಷ್ಟು ಇಷ್ಟಪಡ್ತೀನಿ ಗಿಡಗಳನ್ನು ನೆಡೋದನ್ನು ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಅವರು ಅದನ್ನು ಕಾಳಜಿ ಮಾಡ್ತಾರೆ ನನಗೆ ಯಾವುದೇ ರೀತಿ ಹೊರಗಡೆ ಹೋದಾಗ ಹೊರಗಡೆ ಹೋದಾಗ ಆಗಿರ್ಬೋದು ಅಥವಾ ಯಾವುದೇ ರೀತಿ ದೂರ ದೂರ ಹದಿನೈದು ದಿನ ಒಂದು ತಿಂಗಳು ಆ ಥರ ಹೋದಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ನಮ್ಮ ಮನೆಲ್ ಅದೆ ಹೇಳ್ದಾಗೆ ನಮ್ಮ ಮನೆಯಲ್ಲಿ ಕೃಷಿಕರ ಫ್ಯಾಮಿಲಿನೆ ಯಾವುದೇ ರೀತಿ ಈಗ ನಮ್ಮ ನಮ್ಮದೇ ಆದ ತೋಟ ಇದೆ ಗದ್ದೆ ಇದೆ ಅದಕ್ಕೆಲ್ಲ ನೀರು ನೀರು ಬೇಕೇ ಬೇಕಿರುತ್ತೆ ಅದಕೋಸ್ಕರ ನೀರಿನ ಸಂಗ್ರಹ ಕೂಡ ಇರುತ್ತೆ ನೀರನ್ನು ಆ ಕಡೆಗೆ ಹೋಗುವ ನೀರಿನ ವ್ಯವಸ್ಥೆ ಕೂಡ ಇದೆ ಅದೇ ರೀತಿ ಯಾವುದೇ ಗಿಡಗಳಿಗೆ ಬೇಕಾದಾಗೆ ಬೇಕಾದಾಗೆ ಅಲ್ಲೇ ಹನಿ ನೀರಾವರಿ ಪದ್ಧತಿ ಕೂಡ ಇದೆ ಇದು ಚಿಮ್ಮುವಿಕೆ ನೀರು ಚಿಮ್ಮುವಿಕೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಸ್ಪಿಂಕ್ಲರ್ ಕೂಡ ಅಳವಡಿಸಿದ್ದೀನಿ ನಾನು ಎಲ್ಲಿಗೆ ಹೊರಗಡೆ ಹೋದಾಗಲೂ ನನಗೆ ಗಿಡಗಳನ್ನು ಗಿಡಗಳಿಗೆ ನೀರು ಹಾಕುವುದಾಗಿರ್ಬೋದು ಅದರ ಕಾಳಜಿಗೆನೆ ಕಾಳಜಿಗೆ ಏನೂ ಪ್ರಾಬ್ಲಮ್ ಆಗಲ್ಲ ಅದೇ ರೀತಿ ಕೆಲವೊಂದು ಗಿಡಗಳಿರುತ್ತವೆ ಅವು ಕೇವಲ ಸ್ವಲ್ಪ ಸಮಯಕ್ಕೆ ಮಾತ್ರ ಸೀಮಿತವಾಗಿರುತ್ತವೆ ಇವಾಗ ಒಂದು ವರ್ಷ ಆಮೇಲೆ ಒಂದು ವರ್ಷ ಮಾತ್ರ ಅದೆಲ್ಲ ಆ ಟೈಮ್ ಆ ಒಂದು ವರ್ಷ ಆದಾಗ ಅದನ್ನು ಕಿತ್ತು ಬೆ ಆ ಜಾಗದಲ್ಲಿ ಬೇರೆ ನೆಡಬೇಕು ಅದೇ ರೀತಿ ನಾವು ಬೇರೆ ಎಲ್ಲಿ ಬೇರೆ ಗಿಡಗಳಾಗಿರ್ಬೋದು ಇವಾಗ ಕೆಲವೊಂದು ಗಿಡಗಳದ್ದು ಕೊಂಬೆ ಅಗಲ ಅಗಲ ಹರಡದಂತೆ ನೋಡಿಕೊಳ್ಬೇಕು ಒಂದೇ ರೀತಿಯ ಕೊಂಬೆಗೆ ಕೊಂಬೆಯಲ್ಲಿ ಹೋಗಬೇಕು ಆ ಥರ ಇವಾಗ ರಬ್ಬರೆಲ್ಲ ಇರುತ್ತಲ್ಲ ಅದೇ ರೀತಿ ಒಂದೇ ಕೊಂಬೆಯಲ್ಲಿ ಹೋಗಿ ಹೋಗುವಾಗ ಅದು ಒಂದೇ ಕೊಂಬೇಲಿ ಒಂದೇ ಕೊಂಬೆಯಲ್ ಹೋಗುವಾಗ ಆದನ್ನು ಬೇರೆ ಬೇರೆ ಕೊಂಬೆಗಳೆಲ್ಲ ಬಂದಾಗ ಅದನ್ನು ಹರಡದಂತೆ ನೋಡಿಕೊಳ್ಬೇಕು ಆವಾಗ ಆವಾಗ ಸ್ವಲ್ಪ ಹದಿನೈದು ದಿನಕ್ಕೆ ಒಂದುಸಲ ಆಗಿರ್ಬೋದು ಈಗ ಒಂದು ವಾರಕ್ಕೆ ಒಂದುಸಲ ಬೇರೆ ಬೇರೆ ಕೊಂಬೆಗಳು ಬರುತ್ತೆ ಅದನ್ನು ಕಟ್ ಮಾಡಬೇಕು ಅದನ್ನು ಸರಿಯಾಗಿ ಮೇಯ್ನ್ಟೇನ್ ಮಾಡಬೇಕು ಅದನ್ನು ಸರಿಯಾಗಿ ಸಂರಕ್ಷಿಸಬೇಕು ಅದಕೋಸ್ಕರ ನಾವೂ ಸ್ವಲ್ಪ ಕಾಳಜಿ ವಹಿಸಿಕೊಳ್ಬೇಕಾಗುತ್ತದೆ ಆ ಸಮಯದಲ್ಲಿ ಮಾತ್ರ ನನಗೆ ಕಷ್ಟ ಆಗುತ್ತೆ ಬಿಟ್ಟರೆ ಬೇರೆ ಯಾವುದೇ ಸಮಯದಲ್ಲಿ ನಮಗೆ ಯಾವುದೇ ತೊಂದರೆ ಆಗಲ್ಲ ನಮ್ಮ ಮನೆಲ್ಲಿ ನನಗೆ ಅಷ್ಟೇ ರಿ ಯಾ ಅದೇ ರೀತಿ ಅದೇ ರೀತಿಯ ಸಹಕಾರ ನೀಡುವುದರಿಂದ ನನಗೆ ಯಾವುದೇ ತೊಂದರೆಗಳು ಆಗಲ್ಲ ಜೊತೆಗೆ ನಾನು ಕೂಡ ತುಂಬಾ ಇಷ್ಟಪಡ್ತೀನಿ ಗಿಡಗಳನ್ನು ನೆಡೋದಾಗಿರ್ಬೋದು ಅದರಿಂದ ಬೇರೆ ಬೇರೆ ಅದರಿಂದ ಬೇರೆ ಬೇರೆ ಹೂವುಗಳನ್ನು ಮಾಡೋದು ಇವಾಗ ಕಸಿ ಕಟ್ಟೋದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಕಸಿ ಕಟ್ಟೋದು ಅಲ್ಲಲ್ಲಿ ಕಲ್ಲರ್ ಚೇಂಜ್ ಮಾಡೋದು ಬಣ್ಣಗಳನ್ನು ಚೇಂಜ್ ಮಾಡ್ಬೋ ಚೇಂಜ್ ಮಾಡ್ಬೋದು ಅದೇ ರೀತಿ ಬೇರೆ ಬೇರೆ ಹೂವುಗಳು ವಿವಿಧ ಹೂವುಗಳನ್ನು ನೆಡೋದು ನಮ್ಮ ಮನೆಲ್ಲಿ ದೇವಸ್ಥಾನ ನಮ್ಮ ಮನೆ ಹತ್ರವೇ ದೇವಸ್ಥಾನ ಕೂಡ ಇದೆ ಅಲ್ಲಿಗೆ ಹೋಗಿ ಆ ಹೂವುಗಳನ್ನು ಕಟ್ಟಿ ದಾ ದೇವ್ರಿಗೆ ಕೊಡೋದು ಡೈಲ್ ದಿನ ದಿನಾಗ್ಲೂ ದಿನ ಮನೆಯಲ್ಲಿದ್ರೆ ಆ ಕೆಲಸ ಮಾಡ್ತೀನಿ ಹೂವುಗಳನ್ನು ಕೊಯ್ದು ದೇವ್ರಿಗೆ ಕೊಡೋದು ಅದಕೋಸ್ಕರ ನಾನು ತುಂಬಾ ಗಾರ್ಡನಲ್ಲಿ ಗಾರ್ಡನಿಂಗ್ ಅಥವಾ ಹೂವಿನ ಹೂವಿನ ಗಿಡಗಳನ್ನು ತುಂಬಾ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಮನೆಲ್ಲಿ ಕೃಷಿ ಕುಟುಂಬ ಆಗಿರೋದರಿಂದ ಸ್ವಲ್ಪ ಅಡಿಕೆ ಗಿಡಗಳು ಅಡಿಕೆ ಗಿಡಗಳನ್ನೆಲ್ಲ ನಾನೇ ಬೆಳೆಸ್ತೀನಿ ನನಗೆ ತುಂಬಾ ಇಷ್ಟ ಅಡಿಕೆ ಗಿಡಗಳನ್ನು ಬೆಳೆಸೋದು ಅದನ್ನು ಗಿಡ ಮಾಡೋದು ತುಂಬ ಕಷ್ಟ ಆದರೆ ಅದು ತುಂಬಾ ಆರೋಗ್ಯಕರ್ವಾಗಿ ನೋಡಿಕೊಳ್ಬೇಕಾಗುತ್ತೆ ಆದರೆ ನಾನು ಅದನ್ನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಜೊತೆಗೆ ಅಡಿಕೆ ಅಡಿಕೆ ಗಿಡಗಳನ್ನು ಅಡಿಕೆ ಗಿಡ ನಾನೇ ಮಾಡಿ ನಮ್ಮ ಕೃಷಿ ಜಾಗದಲ್ಲೇ ಅದನ್ನು ನೆಡೋ ಕೆಲಸವನ್ನು ಮಾಡ್ತೀನಿ ಅದ್ರದ್ ಆರೈಕೆ ಆಗಿರ್ಬೋದು ಅದಕ್ಕೆ ಸಗಣಿ ಹಾಕಿ ಸಗಣಿ ನೀರು ಮಾಡಿ ಹಾಕಿ ಹಾಕೋದಾಗಿರ್ಬೋದು ಪ್ರತಿ ಒಂದು ಕೆಲಸನು ನಾನೇ ಮಾಡ್ತೀನಿ ನಾನಿಲ್ಲಾಂದರೆ ಆ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಅಮ್ಮ ಅಥವಾ ಅಪ್ಪ ಯಾರಾದರೂ ಮಾಡ್ತಾರೆ ಅದ್ ನನಗೆ ಯಾ ನಾನು ಯಾವುದೇ ರೀತಿಯ ಹೊರಗಡೆ ಹೋದಾಗ ಆ ಥರ ಯಾವುದೇ ತೊಂದರೆ ಆಗಿಲ್ಲ ಅದೇ ಯಾವ್ದಾದ್ರೂ ಕೊಂಬೆಗಳನ್ನು ಕಟ್ ಮಾಡಿ ಮಾಡಬೇಕು ಅಥವಾ ಒಂದೇ ಒಂದೇ ಒಂದೇ ಅದು ಗಿಡ ಹರಡು ಹರಡದಂತೆ ನೋಡಿಕೊಳ್ಬೇಕು ಆ ಥರ ಏನಾದರೂ ಆದರೆ ಮಾತ್ರ ತೊಂದರೆ ಆಗುತ್ತೆ ಬಿಟ್ಟರೆ ಬೇರೆ ಯಾವುದೇ ಸಮಯದಲ್ಲಿ ನನಗೆ ಗಿಡಗಳನ್ನು ಕಾಳಜಿ ಮಾಡೋದು ಕಾಡೋದು ಪ್ರಾಬ್ಲಮ್ ಆಗಲಿಲ್ಲ ಹಾಗೆಯೇ ನಾನು ತುಂಬ ಒಂದು ತಿಂಗಳು ಆ ಥರ ಹೊರಗಡೆ ಇದ್ದ ಇರೋದು ಇಲ್ಲ ಯಾವಾಗಲೂ ಯಾವಾಗಲೂ ಇರೋ ಹಾಗೆ ಒಂದು ವಾರ ಹದಿನೈದು ದಿನಕ್ಕೆ ವಾಪಾಸ್ ಹೋಗೊ ವಾಪಾಸ್ ಮನೆಗೆ ಹೋಗೋದರಿಂದ ಆ ಥರ ತೊಂದ್ರೆಗಳಾಗೋದು ಕಮ್ಮಿ ಮನೆಯಲ್ ಸ್ವಲ್ಪ ನೋಡಿಕೊಳ್ತಾರೆ ಅದಕೋಸ್ಕರ ಮತ್ತು ಸ್ವಲ್ಪ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಹೋಗಿರ್ತೀನಿ ಮನೆಯಲೆಲ್ಲ ಹೇಳಿ ಹೋಗಿರ್ತೀನಿ ಹಾಗಾಗಿ ನನಗೆ ತುಂಬ ಈಸಿ ಆಗುತ್ತೆ ನಾನು ಯಾವುದೇ ರೀತಿಯ ಕಾಳಜಿಗೆ ಅಷ್ಟೇನು ಕಷ್ಟಪಡಲ್ಲ ಮನೆಯಲೆಲ್ಲ ಇರೋದರಿಂದ ಅದ್ರ ಕಾಳಜಿ ಅದ್ರ ಪಾಡಿಗೆ ಆಗುತ್ತೆ